ಹುಡುಗಿರು ಅಡುಗೆಗೆ ಸೀಮಿತ ಮತ್ತು ಹುಡುಗರು ಬ್ಯಾಟ್ ಬಾಲ್ಗೆ ಸೀಮಿತ ಅಂತ ಅನ್ ಸಮಾಜ ನಾರ್ಮಲಿ ಹೇಳ್ತಾಯಿರುತ್ತೆ ಆದರೆ ವಿಷಯ ಏನೆಂದ್ರೆ ನಾವು ಚಿಕ್ಕಂದ್ದಿಂದಲೆ ಅದನ್ನು ಮಕ್ಳ ತಲೆಗಳಲ್ಲಿ ತುಂಬ್ತಾ ಹೋಗ್ತೀವಿ ಹುಡುಗಿರು ಅಡುಗೆ ಮನೆಗೆ ಮಾತ್ರ ಸೀಮಿತ ಹುಡುಗರು ಬರಿ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಸೀಮಿತ ಸೋ ಅವರ ಸಮಾಜದಲ್ಲಿ ಎಂಥ ಪಾತ್ರಗಳನ್ನ ಗಳನ್ನ ನಿರ್ವಹಿಸ್ತಾರೆ ಅದರ ಮೇಲೆ ನಾವು ಅವರಿಗೆ ಆಟಗಳಲ್ಲಿ ಅವರ ಆಟಗಳನ್ನು ನಾವು ಹೇಳ್ತಾ ಹೋಗ್ತೀವಿ ಓ ನೀವು ಹುಡುಗಿರು ಅಡುಗೆ ಮನೆಗೆ ನೀವು ಮುಂದೆ ಹೋಗೋದರಿಂದ ಬರಿ ಅಡುಗೆ ಮನೆಲ್ಲೇ ನೀವು ಇರು ಇರೋದ್ರಿಂದ ನೀವು ಅಡುಗೆ ಆಟಗಳನ್ನು ಆಡೋದು ಒಳ್ಳೆದು ಅಂತ ಅದು ಇನ್ನೊಂದು ಏನಾಗಿದೆ ಅಂತ ಅಂದರೆ ಜನಗಳು ಹುಡುಗಿರು ಅಡುಗೆ ಮನೆ ಆಟಗಳು ಇಲ್ಲ ಅಡುಗೆ ಆಟಗಳು ಅವ್ರಿಗೆ ಇಷ್ಟ ಅಂತ ಅಂಥದ್ದೇನಿಲ್ಲ ತುಂಬ ಜನ ಹುಡುಗಿರಿದ್ದಾರೆ ಅವರಿಗೆ ಅಡುಗೆಯೇ ಬರೋಲ್ಲ ಅದ್ರದಲ್ಲಿ ಹುಡುಗರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಮತ್ತು ಬೇರೆ ಆಟಗಳನ್ನು ನೋಡೋರು ನೋಡೊದಾದರೆ ಈಗ ಖೋ ಖೋ ಇರಲಿ ಕ್ರಿಕೆಟ್ಗಳಿರಲಿ ಇಲ್ಲ ಬೇರೆ ಯಾವುದಾದರು ಆಟಗಳು ಇರಲಿ ಹುಡುಗರು ಎಷ್ಟು ಸಾಮರ್ಥ್ಯ ಹುಡುಗರಲ್ಲಿ ಎಷ್ಟು ಸಾಮರ್ಥ್ಯ ಇರುತ್ತೆ ಎಷ್ಟು ಎನರ್ಜಿಯಾಗಿ ಆಟ ಆಡ್ತಾರೆ ಅಷ್ಟೇ ಎನರ್ಜಿ ಕೂಡ ಹುಡುಗಿರು ಹಾಕ್ತಾರೆ ಅಷ್ಟೇ ಸಾಮರ್ಥ್ಯ ಕೂಡ ಹುಡುಗಿರಲ್ಲೂ ಇರುತ್ತೆ ನಾವು ಇದನ್ನು ನಾರ್ಮಲಿ ನೋಡೋಕ್ಕೆ ಹೋಗೋಲ್ಲ ಇದನ್ನು ಮತ್ತೆ ನಾವು ಅದರೆ ಬಗ್ಗೆ ಮಾತಾಡಲಿಕ್ಕು ಕೂಡ ಹೋಗೋಲ್ಲ ಮತ್ತೆ ಇನ್ನೊಂದು ಏನು ಬರುತ್ತೆ ಅಂತ ಅಂದರೆ ಹುಡುಗಿರು ಮತ್ತೆ ಹುಡುಗರು ಆಟ ಆಡ್ಬೇಕಾದರೆ ಹುಡುಗಿರು ಹುಡುಗ್ರಷ್ಟು ಆಟ ಆಡಲಿಕ್ಕಿಲ್ಲ ಅಂತ ಹೇಳ್ತೀವಿ ಆದರೆ ಹುಡುಗಿರು ಎಷ್ಟು ಆಟ ಆಡ್ತಾರೆ ಹುಡು ಹುಡುಗರಿಗಿಂತ ಜಾಸ್ತಿಯೇ ಆಟ ಆಡ್ತಾರೆ ಈಗ ನೋಡೋಕ್ಕೋದ್ರೆ ಆರ್ ಸಿ ಬಿ ಹದಿನಾರು ವರ್ಷ ಇದ್ರೂ ಹುಡುಗರು ಒಂದು ಕಪ್ನು ತೊಗೋಳಿಕ್ಕೆ ಆಗಿದಿದ್ದಿಲ್ಲ ಹುಡುಗಿರು ಅವ್ರ ಎರಡನೇ ವರ್ಷದಲ್ಲೇ ಕಪ್ ಅಂದರೆ ಆ ಪ್ರೀಮಿಯರ್ ಲೀಗ್ ಇನ ಕಪ್ಪನ್ನು ಅವರು ವಿಜಯಿಸಿದ ಅಂದರೆ ಅವರು ತೊಗೊಂಡರು ಇಂಥದ್ರಲ್ಲಿ ಇದನ್ನು ಇದು ಏನು ಹೇಳುತ್ತೆ ಅಂತ ಅಂದ್ರೆ ಹುಡುಗರು ಮತ್ತು ಹುಡುಗಿರು ಇಲ್ಲಿ ಅವರು ಆಟಾಡುವ ಇದರಲ್ಲಿ ವ್ಯತ್ಯಾಸ ಇರಬೌದು ಇಲ್ದೆಯೇ ಇರಬಹುದು ಆದರೆ ಹುಡುಗಿರು ಹುಡುಗರಿಗಿಂತ ಕಮ್ಮಿಯಿಲ್ಲ ಹುಡುಗರು ಹುಡುಗಿರ್ಗಿಂತಲೂ ಕಮ್ಮಿಯಿಲ್ಲ ಹುಡುಗ್ರು ಹುಡ್ಗಿರು ಬರಿ ಅಡುಗೆ ಮನೆಗೆ ಮಾತ್ರ ಅವರು ಸೀಮಿತರಲ್ಲ ಹುಡುಗರು ಹೊರಗಡೆ ಮಾತ್ರ ಸೀಮಿತರಲ್ಲ ಒಳಗಡೆ ಅಡ್ಗೆ ಮನೆಗೆ ಬಂದು ಅವರು ಕೆಲ್ಸ ಮಾಡಿ ಆಂ ಮಾಡಬಾರ್ದು ಅನ್ನೋಥರವೂ ಏನೂ ಇಲ್ಲ